ಅಡುಗೆ ಮಾಡುವಾಗ ಎಂತಹ ಪಾತ್ರೆಗಳನ್ನು ಬಳಸುತ್ತೇವೆಂದರೆ ನಮಗೆ ಎಲ್ಲರಿಗೂ ಗೊತ್ತಿರುತ್ತದೆ ಆಗಿನ ಕಾಲದಲ್ಲಿ ಆಗಿನ ಕಾಲ ಪ್ರಾಚೀನ ಕಾಲದಿಂದಲೂ ಹಿಂದೂ ನಾಗರೀಕತೆಯ ಕಾಲದಿಂದಲೂ ಸಹ ಪಾತ್ರೆಗಳನ್ನು ಬಳಸುತ್ತಾರೆ ಮಣ್ಣಿನ ಪಾತ್ರೆಗಳು ಮಡಿಕೆಯ ಪಾತ್ರೆಗಳು ತಾಮ್ರದ ಪಾತ್ರೆಗಳು ಹಿತ್ತಾಳೆಯ ಪಾತ್ರೆಗಳು ಹೀಗೆ ಚಿನ್ನದ ಪಾತ್ರೆಗಳನ್ನೂ ಬಳಸಿದ್ದುಂಟು ಹೀಗೆ ಅನೇಕ ರೀತಿಯೇ ಅಡುಗೆ ಮಾಡುವ ಪಾತ್ರೆಗಳನ್ನು ಬಳಸುತ್ತಾರೆ ಅಡುಗೆ ಮಾಡುವಾಗ ಎಂತೆಂತಹ ದೊಡ್ಡ ದೊಡ್ಡ ಅರಮನೆಗಳಾಗಬಹುದು ಮ ದೊಡ್ಡ ದೊಡ್ಡ ಆಸ್ಥಾನಗಳಾಗಬಹುದು ರಾಜಕಾರಣಿಗಳ ಮನೆಗಳಾಗಬಹುದು ಸಿನಿಮಾ ನಟರ ಮನೆಗಳಾಗಬಹುದು ಎಲ್ಲರ ಮನೆಗಳಲ್ಲೂ ಅಡುಗೆ ಮಾಡುವ ಪಾತ್ರೆ ಪಗಡೆಗಳನ್ನು ಬಳಸಿಯೇ ಬಳಸುತ್ತಾರೆ ಪಾತ್ರೆಗಳೆಂದರೆ ನಮಗೆ ಇಷ್ಟವಾದಂತಹ ಅಡುಗೆಗಳನ್ನು ಮಾಡಿ ರುಚಿ ರುಚಿಯಾಗಿ ಪಾತ್ರೆಗಳಲ್ಲಿ ಹಿಟ್ಟು ಬಡಸುವುದೆಂದರೆ ಎಲ್ಲರಿಗೂ ಇಷ್ಟವಾದಂತಹದ್ದು ಅಂತಲೇ ನಾವು ಹೇಳಬಹುದು ಪಾತ್ರೆಗಳು ಉದಾಹರಣೆಗೆ ಪಾತ್ರೆಗಳೆಂದರೆ ಎಷ್ಟು ಪಾತ್ರೆಗಳಿವೆ ಬಂಗಾರದಿಂದ ಬಂಗಾರದ ಪಾತ್ರೆಗಳು ಬೆಳ್ಳಿ ಪಾತ್ರೆ ಬೆಳ್ಳಿ ಲೋಟಗಳು ಬೆಳ್ಳಿ ಪಾತ್ರೆಗಳು ತಾಮ್ರದ ಪಾತ್ರೆಗಳು ಜ ಮಣ್ಣಿನ ಪಾತ್ರೆಗಳು ಹಿತ್ತಾಳೆ ಪಾತ್ರೆಗಳು ಹೀಗೆ ಅನೇಕ ರೀತಿಯ ಪಾತ್ರೆಗಳನ್ನು ನಾವು ಕಾಣಬಹುದು ಪಾತ್ರೆಗಳ ಬಗ್ಗೆ ಹೇಳಬೇಕೆಂದರೆ ದಿನವೆಲ್ಲ ಕಳೆಯುತ್ತದೆ ಲೋಟಗಳು ಚಮಚಗಳು ಬಟ್ಟಲುಗಳು ತಟ್ಟೆಗಳು ಸ್ಟೀಲ್ ಲೋಟಗಳು ತಾಮ್ರದ ಲೋಟಗಳು ದ ದಬ್ರಿಗೆಗಳು ಬೇಶನ್ಗಳು ಹೀಗೆ ಅನೇಕ ಪಾತ್ರೆಗಳನ್ನು ನಾವು ಬಳಸುತ್ತೇವೆ ಅಡುಗೆ ಮಾಡುವಾಗ ಬಾಣಲೆಗಳು ಬಾಣಲೆಯಿಂದ ಎಷ್ಟೋ ಎಷ್ಟು ಅಡುಗೆ ಮಾಡಬಹುದು ಎಣ್ಣೆ ತೇಲಿಸ ಎಣ್ಣೆ ಎಣ್ಣೆ ಹಾಕಿ ಬೋಂಡಾ ಮಾಡಬಹುದು ಹಪ್ಪಳ ಬೇಯಿಸಬಹುದು ಚಿತ್ರಾನ್ನ ಗೊಜ್ಜು ಮಾಡಬಹುದು ಪುಳಿಯೋಗರೆ ಗೊಜ್ಜು ಮಾಡಬಹುದು ವಾಂಗೀಬಾತ್ ಗೊಜ್ಜು ಮಾಡಬಹುದು ಹೀಗೆ ಅನೇಕ ರೀತಿಯ ಗೊಜ್ಜುಗಳನ್ನು ಬಾಣಲೆಗಳಲ್ಲಿ ಮಾಡಬಹುದು ಇನ್ನು ತಪ್ಪಲೆ ತಪ್ಪಲೆಗೆ ಬಂದರೆ ಅನ್ನ ಮಾಡಬಹುದು ಪಲಾವ್ ಮಾಡಬಹುದು ಬಿಸಿಬೇಳೆಬಾತ್ ಮಾಡಬಹುದು ಚಿತ್ರಾನ್ನ ಮಾಡಬಹುದು ಟೊಮಾಟೋಬಾತ್ ಮಾಡಬಹುದು ಹೀಗೆ ಅನೇಕ ರೀತಿಯ ಪಾತ್ರೆಗಳ ಪಾ ತಪ್ಪಲೆಗಳಲ್ಲಿ ಅಡುಗೆ ಮಾಡಬಹುದು ಕುಕ್ಕರ್ಗಳು ಕುಕ್ಕರ್ಗಳಲ್ಲಿ ಸಾಂಬಾರು ಮಾಡಬಹುದು ಕುಕ್ಕರ್ಗಳಲ್ಲಿ ಸಾಂಬಾರು ಮಾಡಬಹುದು ತರಕಾರಿಗಳನ್ನು ಹಚ್ಚಿ ಹಾಕಿ ಕುಕ್ಕರಲ್ಲಿ ವಿಸಿಲ್ ಕೂಗಿಸಬಹುದು ಪಾತ್ರೆಗಳ ತಾ ಕುಕ್ಕರ್ಗಳಲ್ಲಿ ತಿಂಡಿ ಮಾಡಬಹುದು ಟೊಮಾಟೋಬಾತ್ ಮಾಡಬಹುದು ಬಿಸಿಬೇಳೆಬಾತ್ ಮಾಡಬಹುದು ಹೀಗೆ ಅನೇಕ ರೀತಿಯ ಅಡುಗೆಗಳನ್ನು ಸಹ ಪಾತ್ರೆ ಕುಕ್ಕರ್ಗಳಲ್ಲಿ ಮಾಡಬಹುದು ಅಡಿಗೆಯ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಮದುವೆಗಳಲ್ಲಿ ನಾಮಕರಣಗಳಲ್ಲಿ ಚಪ್ಪರ ಹಾಕುವ ಶಾಸ್ತ್ರಗಳಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳನ್ನಿಟ್ಟು ಅಡುಗೆಗಳನ್ನು ಮಾಡುತ್ತಾರೆ ಜರಡಿಗಳನ್ನು ಹಿಡಿಯುತ್ತಾರೆ ಬೂಂದಿ ಜರಡಿಗಳಲ್ಲಿ ಬೂಂದಿ ಮಾಡುತ್ತಾರೆ ಖಾರ ಮಾಡುತ್ತಾರೆ ಆ ಬಾಣ್ಲದ ಹೆಂಚು ಹೆಂಚಿನ ಹೆಂಚನ್ನು ಇಟ್ಟು ಚಪಾತಿ ಮಾಡುತ್ತಾರೆ ದೋಸೆ ಹುಯ್ಯುತ್ತಾರೆ ಹೆಂಚುಗಳನ್ನಿಟ್ಟು ಚಪಾತಿ ಮಾಡುತ್ತಾರೆ ದೋಸೆಗಳನ್ನು ಮಾಡುತ್ತಾರೆ ಪಡ್ಡು ಪಡ್ಡುಗಳನ್ನು ಮಾಡುತ್ತಾರೆ ಇಡ್ಲಿ ಇಡ್ಲಿ ಇಡ್ಲಿಗಳ ಇಡ್ಲಿ ತಪ್ಪಲೆ ಇಟ್ಟು ಇಡ್ಲಿಗಳನ್ನು ಮಾಡುತ್ತಾರೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲುಗಳಲ್ಲಿ ಿಡ್ಲಿ ಮಾಡುವುದಕ್ಕೆ ತಪ್ಪಲೆಗಳನ್ನಿಡ್ತಾರೆ ಹೆಂಚಿಂದ ದೋಸೆ ಮಾಡುತ್ತಾರೆ ಚಪಾತಿ ಮಾಡುತ್ತಾರೆ ಹೀಗೆ ಸೌಟು ಸೌಟು ಸಾಂಬಾರು ಬಡಿಸೋದಕ್ಕೆ ಬಳಸುತ್ತಾರೆ ಪಲ್ಯ ಬಡಿಸೋದಕ್ಕೆ ಬಳಸುತ್ತಾರೆ ಚಮಚ ತುಪ್ಪ ಹಾಕುವುದಕ್ಕೆ ಬಳಸುತ್ತಾರೆ ಹೀಗೆ ಎಲ್ಲದಕ್ಕೂ ಪಾತ್ರೆಗಳನ್ನು ಬಳಸುತ್ತಾರೆ